ಹಲೋ ನಮಸ್ಕಾರ ಡಾಕ್ಟ್ರೇ ನಮಸ್ತೆ ಅದೇ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ ಅಂದರೆ ಸ್ವಲ್ಪ ಈ ಮಧುಮೇಹ ಖಾಯಿಲೆ ಇದೆ ಶುಗರ್

ಅವ್ರಿಗೆ ಈಗ ಒಂದು ಸುಮಾರು ಸವೆಂಟಿ ಎಬೋ ಆಯಿತು ಇಲ್ಲ ಇಲ್ಲ ಅಂದ್ರೆ ಆ್ಯಕ್ಚುಲಿ ಅವರಿಗೆ ಒಂದು ಸ್ವಲ್ಪ ಬಿ ಪಿ ಶುಗರೆಲ್ಲ ಉಂಟು ಅದು ಮೆಡಿಸಿನೆಲ್ಲ ಉಂಟು ಡಾಕ್ಟ್ರದ್ದೆಲ್ಲ ಉಂಟು ಹಾಗೇ ಒಂದೊಂದು ಸಲ ಚಕಪ್ಪು ಮಾಡಿದಾಗ ಒಮ್ಮೊಮ್ಮೆ ಹೈ ಬರ್ತದೆ ಒಮ್ಮೊಮ್ಮೆ ಸ್ವಲ್ಪ ಮೀಡಿಯಮ್ ಇರ್ತದೆ ಹೀಗೆಲ್ಲ ಇರ್ತದೆ ಸ್ವಲ್ಪ ಅದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು ಈಗೊಂದು ಮಾತ್ರೆ ಒಂದು ಚೇಂಜಸ್ ಮಾಡಿದ್ರೆ ಈಗ ಡೋಸೇಜ್ ಹೇಗೆ ಮತ್ತು ಕಂಟ್ರೋಲ್ ಮಾಡಲಿಕ್ಕೆ ವಿಧ ಹೇಗೆ ಹಾಗೆ ಸ್ವಲ್ಪ ಅದರ ಬಗ್ಗೆ ಎಲ್ಲ ನಿಮ್ಮಲ್ಲಿ ತಿಳ್ಕೊಳ್ಳಿಕ್ಕಿತ್ತು ಹಾಗಾಗಿ ಸ್ವಲ್ಪ ಹಾಂ ಹೌದು ಹೌದು ಅಲ್ವ ಆಚೆ ಈಚೆ ಹೌದು ಹೌದು ಹೌದು ಹೋಗ್ತಾ ಹೋಗ್ತಾ ಬರ್ತಾ ಇರ್ತಾರೆ ಆ ಕಡೆ ಈ ಕಡೆ ಹೋಗ್ತಾ ಬರ್ತಾ ಇರ್ತಾರೆ ಆಂ ಹೌದು ಹೌದು ಮತ್ತು ಹೌದು ಹೌದು ಹೌದು ಹೌದು ಹ್ಞೂ ಹ್ಞೂ ಹ್ಞೂ ಸರಿ ಸರಿ ಸರಿ ಆಂ ಬೆಲ್ಲ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತು ಹ್ಞೂ ಹ್ಞೂ ಆಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ

ಹೌದು ಹೌದು ಹೌದು

ಹಾಂ ಹಾಂ ಹಾಂ ಹಾಂ ಹಾಂ ಆಂ ಹಾಂ

ಹಾಂ ಹಾಂ ಓಕ್ ಸರಿ ಸರಿ ಸರಿ

ಆಂ ಹಾಂ ಹ್ಞೂ ಹ್ಞೂ ಹ್ಞೂ ಹೌದು ಹೌದು ಹಾಂ ಹೌದು ಹೌದು ಹೌದು ಹ್ಞೂ ಹ್ಞೂ ಹ್ಞೂ ಬೇಡ ಬೇಡ ಹ್ಞೂ ಹ್ಞೂ

ಹೌದಲ್ಲ

ಹೌದ್ ಹೌದ್ ಹೌದ್ ಹೌದ್ ಅದು ಅದೇ ಹೌದು ಹೌದು ಹೌದು ಹೌದು ಹೌದು ಹೌದು ಹಾಗಾಗಿ ಅದೇ ನಮ್ಮ ಕೈಲ್ಲಿರುವುದು ಅದನ್ನು ಮೇಂಯ್ಟೇನ್ ಮಾಡುದು ನಮ್ಮ ಕೈಲ್ಲಿರುವುದು ಹಾಂ ಹೌದಲ್ವ ಹೋಗ್ಬೋದಲ್ಲ ಹೋಗ್ಬೋದಲ್ವ ಊಂ ಹ್ಞೂ ಹ್ಞೂ ಅದು ಆದರೆ ಇವಾಗ ಸ್ವಲ್ಪ ಹಾಂ ಆಂ ಹೌದು ಹೌದು ಹೌದು ಆದರೆ ಈಗ ಸದ್ಯಕ್ಕೆ ಸದ್ಯಕ್ಕೆ ಈಗ ಅದು ಒಂದು ಮಾತ್ರೆ ಅಂತ ಉಂಟು ಈಗ ಸ್ವಲ್ಪ ಶುಗರ್ ಹೈ ಉಂಟು ಅದು ಡೋಸೇಜ್ ಹೆಚ್ಚು ಮಾಡಲಾ ಅಥವಾ ಒಂದರಲ್ಲೆ ಕಂಟ್ರೋಲ್ ಮಾಡ್ಲಾ ಹೇಗೆ ಹ್ಞೂ ಹ್ಞೂ ಸ ಸ ಸರ್ ಆಂ ಹಾಂ ಹಾಂ ಯಸ್ ಯಸ್ ಯಸ್ ನಾನು ನಿಮಗೆ ಕಾಲ್ ಮಾಡಿ ಮತ್ತೆ ಬೇಕಾದರೆ ನಿಮ್ಮ ಡಿಸ್ಪೆನ್ಸರಿಗೆ ನಾನು ಬರ್ತೇನೆ ಕರ್ಕೊಂಡು ಆಗ್ಬೋದಾ ಓಕೆ ಆಯಿತು ಡಾಕ್ಟ್ರೆ ತ್ಯಾಂಕ್ಸು ತ್ಯಾಂಕ್ಸ್ ಸರಿ ಸರಿ